ಭಾರತದ ಸಾರಿಗೆ ವ್ಯವಸ್ಥೆಯು ಒಂದು ಮಾಧ್ಯಮವಾಗಿದೆ ಇದು ಯಾವ್ದು ಯಾವ್ದ್ರಲ್ಲಿ ಇದೆ ಅಂತ ಅಂದರೆ ಭೂಮಿ ನೀರು ಮತ್ತು ಗಾಳಿಯು ಒಳಗೊಂಡು ಈ ಮೂಲಕದಲ್ಲಿ ಸಾರಿಗೆ ವ್ಯವಸ್ಥೆಗಳಿದೆ ನಮ್ಮ ಭಾರತದಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ನಮ್ಮದ್ರಲ್ಲಿ ಹೆಚ್ಚಿಗೆ ಪ್ರಾಥಮಿಕ ನಾಗರಿಕರು ನಾಗರಿಕರು ಪ್ರಾಥಮಿಕ ಸಾರಿಗೆ ವ್ಯವಸ್ಥೆಯನ್ನು ಉಪಯೋಗಿಸ್ಕೋತಾರೆ ಎಲ್ಲರು ಕೂಡ ಪ್ರಾಥಮಿಕವಾಗಿ ಅಂತ ಅಂದರೆ ಸಾರ್ವಜನಿಕವಾಗಿ ಎಲ್ಲರು ಬಳಸುವಂತಹ ವಾಹನಗಳಲ್ಲಿ ಚಲಾಯಿಸ್ತಾರೆ ಎಲ್ಲರು ಬಸ್ಸು ರೈಲು ಇದರಲ್ಲಿ ಬಹಳಷ್ಟು ಜನ ಪ್ರಾಥಮಿಕವಾಗಿ ಇದರಲ್ಲಿ ಪ್ರಯಾಣ ಮಾಡುತ್ತಾರೆ ವಿಶ್ವದಲ್ಲೆ ಭಾರತ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳು ಹೆಚ್ಚು ಬಳಕೆ ಆಗ್ತಿದೆ ವಿಶ್ವದಲ್ಲೇ ಕೂಡ ಭಾರತದಲ್ಲಿರುವ ಸಾರಿಗೆ ವ್ಯವಸ್ಥೆ ಹೆಚ್ಚು ಬಳಕೆ ಆಗ್ತಿದೆ ಅಂತ ಹೇಳ್ಬೋದು ಮತ್ತೆ ನಮ್ಮದ್ರಲ್ಲಿ ಈ ದ್ವಿಚಕ್ರ ವಾಹನಗಳು ಮತ್ತು ನಾಲ್ಕು ಚಕ್ರದ ಕಾರು ಮತ್ತು ವ್ಯಾನ್ಗಳು ತುಂಬ ಬಳಕೆಯಲ್ಲಿದೆ ಆದರೆ ಇದರಿಂದ ನಮಗೆ ನಮಗ್ ಬೇಕಾಗಿರುವ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಸರಿಯಾಗಿ ನಾವು ಅಲ್ಲಿಗೆ ಹೋಗಿ ತಲುಪ್ಬೋದು ಆದರೆ ಅದು ತಲುಪುದ್ರೂ ಕೂಡ ಇದರಿಂದ ಕೆಲವೊಂದು ನಮಗೆ ತೊಂದರೆಗಳಿದೆ ಮತ್ತು ಇದ್ರಿಂದ ಕೆಲವೊಂದು ಸಾಲ ಸವಾಲುಗಳನ್ನ ನಾವು ನೋಡ್ಬೋದು ಇದರಿಂದ ನಮಗ್ ಹೋಗ್ಬೇಕಿದ್ರೆ ಕೆಲವೊಂದು ಅಪಘಾತಗಳು ಸಂಭವಿಸೋದು ಮತ್ತು ಸುಮಾರು ಇದರಿಂದ ನಮ್ಗೆ ಅದಕ್ಕೆ ರಕ್ಷಾ ಕ ಈಗ ನಾವು ಈ ಮೋಟರ್ ವಾಹನಗಳಲ್ಲಿ ಹೋಗಬೇಕಿದ್ರೆ ನಾವು ಅದಕ್ಕೆ ರಕ್ಷಾ ಕವಚಗಳನ್ನ ಧರಿಸದೇ ಇರೋದು ನಮ್ಮ ತಲೆಗೆ ಹೊಡ್ತಾ ಬಿದ್ದಾಗ ನಮಗೆ ತೊಂದ್ರೆಗಳು ಆಗೋದು ಆಮೇಲೆ ಇದೇ ಇದೇ ಥರ ಮತ್ತು ಕಾರುಗಳಲ್ಲಿ ನಮಗೆ ರಕ್ಷಾ ಕವಚಕ್ಕೆ ಅನ್ನುವ ಹಾಗೆ ನಮ್ಗೆ ಒಂದು ಬೆಲ್ಟ್ ಕೊಟ್ಟಿರ್ತಾರೆ ಅದನ್ನು ಕೂಡ ನಾವು ರಚಿಸ್ದೆ ಬಳಸದೆ ಇರೋದು ಆವಾಗಲೂ ಕೂಡ ನಮಗೆ ತೊಂದರೆಗಳು ಉಂಟಾಗ್ಬೋದು ಈ ರೀತಿ ಹಲವಾರು ನಮಗೆ ಇದರಿಂದ ಸವಾಲುಗಳ್ನ ಎದುರಿಸಿದ್ರೂ ಕೂಡ ಮತ್ತೆ ಕೆಲವೊಂದು ರಸ್ತೆಗಳು ನಡಿತಾ ಇರುತ್ತೆ ಇನ್ನು ಮೂಲ ಸೌಕರ್ಯಗಳು ನಡಿತಾ ಇರುತ್ತೆ ಆವಾಗಲೂ ಕೂಡ ಅಪಘಾತಗಳು ಸಂಭವಿಸ್ಬೋದು ಈ ಮಾತ್ರ ಆ ಈ ಸಾರಿಗೆ ವ್ಯವಸ್ಥೆ ಅನ್ನೋದು ನಮ್ಮ ವಿಶ್ವದಲ್ಲೇ ಅತ್ಯಂತವಾಗಿ ನಮ್ಮದ್ರಲ್ಲಿ ತುಂಬ ಒ ಹೆಚ್ಚಾಗಿ ಬಳಕೆ ಆಗುವಂತದ್ದು ನಮ್ಮ ವಿಶ್ವದಲ್ಲೇ ಕೂಡ ಈ ಸಾರಿಗೆ ವ್ಯವಸ್ಥೆಯಿಂದ ನಮಗೆ ಎದುರಿಸಿದ ತೊಂದರೆಗಳೆಂದ್ರೆ ಮೂಲ ಸೌಕರ್ಯಗಳು ಸರಿಯಾಗಿ ಸಿಕ್ಕದೇ ಇದ್ದಾಗ ಅಂದರೆ ನಮ್ಮ ರಸ್ತೆಗಳು ಗುಂಡಿಗಳು ಬೀಳೋದು ಅದರಿಂದ ನಮಗೆ ಗೊತ್ತಿಲ್ಲದೇ ಅಪಘಾತಗಳಾಗೋದು ಆಮೇಲೆ ಅಲ್ಲಲ್ಲಿ ಬೇಕಾದಲ್ಲಿ ಒಂದು ಒಂದು ಹಂಪ್ಗಳು ಇರುವಂತದ್ದು ಇಂಥ ಸಮಯಗಳಲ್ಲಿ ನಮಗೆ ರಸ್ತೆಗಳಲ್ಲಿ ತೊಂದ್ರೆಗಳು ಉಂಟಾಗುತ್ತೆ ಆವಾಗ ನಾವು ಕೆಲವೊಂದು ಸುಮಾರು ಸವಾಲುಗಳನ್ನ ಎದುರಿಸ್ಬೋದು ಮತ್ತು ಇದೇ ರೀತಿ ಪ್ರತಿ ನಮಗೆ ನಮ್ಗೆ ನಮ್ಮ ಭಾರತದಲ್ಲಿ ಒಂದೇ ರೀತಿಯಾದಂತ ಮಾರ್ಗ ಇಲ್ಲ ಬರೀ ಭೂಮಾರ್ಗ ಮಾತ್ರ ಇಲ್ಲ ಅದನ್ನ ಜಲಮಾರ್ಗ ಆಗಿರ್ಬೋದು ವಾಯುಮಾರ್ಗ ಆಗಿರ್ಬೋದು ಇದೇ ರೀತಿ ಆರ ಆ ಥರದಲ್ಲು ಕೂಡ ನಾವು ಸಾರಿಗೆಗಳನ್ನ ವ್ಯವ ಬಳಸ್ಕೋತ ಇದ್ದೀವಿ ಸ್ಥ ರೈಲು ಮಾರ್ಗ ಮತ್ತು ಜಲಮಾರ್ಗಗಳಿಗೆ ನಾವು ಸ್ಥಳಾಂತರದಲ್ಲಿರುವ ನಾವು ಇಲ್ಲಿರುವಂತ ವಸ್ತುನ ಬೇರೆ ಕಡೆ ರಫ್ತು ಮಾಡಬೇಕು ಅಂತ ಅಂದರೆ ನಾವು ರೈಲು ಮಾರ್ಗ ಮತ್ತು ಜಲಮಾರ್ಗನ ಹೆಚ್ಚಾಗಿ ಬಳಸ್ತೀವಿ ಇದೇ ಭೂಮಾರ್ಗದಲ್ಲು ಬಳಸ್ತೀವಿ ಆದರೆ ಅತಿ ಹೆಚ್ಚಾಗಿ ಆ ಅದ್ರ ಮೂಲಕ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರಫ್ತು ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಬಳಸ್ತೀವಿ ನಮ್ಮದ್ರಲ್ಲಿ ಈ ಮೂಲ ಸೌಕರ್ಯಗಳಿಗೆ ತೊಂದರೆ ಆಗಿಬಿಟ್ಟು ಕೆಲವೊಂದು ಅಪಘಾತಗಳು ಮತ್ತು ಕೆಲವೊಂದು ಸವಾಲುಗಳನ್ನ ನಾವು ಎದುರಿಸ್ತೀವಿ ಇದರಿಂದ ಅಂತ ಹೇಳ್ಬೋದು